ಹಲೋ ಸರ್ ಇದು ಅಪ್ಸರಾ ತಿಯೇಟರ್ ಅಲ್ಲವಾ ಹಾಂ ಸರ್ ಸರ್ ನಾನು ನಿನ್ನೆ ರಾತ್ರಿ ನಮ್ಮ ಸ್ನೇಹಿತರೊಂದಿಗೆ ಬರಲು ಒಂದು ಎಂಟು ಟಿಕೆಟ್ಗಳನ್ನು ಬುಕ್ ಮಾಡಿದ್ದೆ ಇವಾಗ ಏನಾಗಿದೆ ಅಂದರೆ ಒಂದು ಸ್ವಲ್ಪ ನಮ್ಮದು ಫ್ಯಾಮಿಲಿ ಅಂದರೆ ಕುಟುಂಬದ ಒಂದು ಅನಿರೀಕ್ಷಿತ ಘಟನೆಯಿಂದ ನಾವು ಈ ಬುಕಿಂಗನ್ನು ರದ್ದುಗೊಳಿಸಬೇಕಾಗಿದೆ ಸರ್ ಹಾಗಾಗಿ ನಾನು ಈ ಒಂದು ಅನಾನುಕೂಲತೆಗೆ ಕ್ಷಮೆಯಾಗ್ಸ ಕ್ಷಮೆಯಾಚಿಸ್ತೇನೆ ಸರ್ ನೀವು ಈ ಬುಕಿಂಗನ್ನು ರದ್ದುಗೊಳಿಸಲು ಸಾಧ್ಯ ಇದೆಯಾ ಸರ್ ಅದೇ ಸರ್ ಈಗ ನಾವು ನಿನ್ನೆ ಬುಕ್ ಮಾಡಿದ್ದಿವಿ ಅಂದರೆ ಇವತ್ತು ರಾತ್ರಿ ಶೋಗೆ ನಾವು ಟಿಕೆಟ್ ಬುಕ್ ಮಾಡಿದ್ದಿವಿ ಅಂದರೆ ಇವಾಗ ಬೆಳಗ್ಗೆ ಇದ್ಯಲ್ಲ ಇನ್ನು ರಾತ್ರಿವರೆಗು ಟೈಮ್ ಇದೆ ಅದೇ ಬುಕ್ಕಿಂಗ್ ರದ್ದು ಮಾಡಲು ನಾವು ಸ್ವಲ್ಪ ಅದೇ ಕೇಳ್ತಿದ್ದೀವಿ ಸರ್ ಈಗ ಬುಕಿಂಗ್ ರದ್ದು ಮಾಡಲು ಅವಕಾಶ ಇದೆಯಲ್ವಾ ಸರ್ ಹಾಂ ಅದೇ ಸರ್ ಟಿಕಿಟ್ ಸಂಖ್ಯೆ ಸರ್ ನಮ್ಮದು ಒಂದು ಮೂರು ನಾಲ್ಕು ಎಂಟು ಸರ್ ಹಾಂ ಸರ್ ಎಂಟು ಟಿಕೆಟ್ ಸರ್ ಹಾಂ ಓಕೆ ಸರ್ ಅದೊಂದು ಸ್ವಲ್ಪ ಟಿಕೆಟ್ ಅದು ಮಾಡಿಬಿಡಿ ಸರ್ ನಮ್ಮದು ಅಮೌಂಟ್ ಏನಿದೆಯಲ್ವ ಅದನ್ನು ನಮ್ಮ ಅಕೌಂಟಿಗೆ ವಾಪಾಸ್ಸು ಮಾಡಿಬಿಡಿ ಸರ್ ಹಾಂ ಓಕೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು